ನಾನು ಮನೆಯಾಗ ಅಡ್ಗೆ ಮಾಡಕ್ಕಂದ್ರೆ ಭಾಳ ಇಷ್ಟ ಮಾಡ್ತೀನಿ ಯಾಕಂದ್ರೆ ನನ್ನ ಮಕ್ಳಿಗೆ ಏನೇನು ಬೇಕು ಅವು ಅವ್ರು ಏನೇನು ತಿಂತಾರೆ ಅನ್ನೋದ ನನ್ಗೆ ಯೋಚನೆ ಮಾಡಿ ಅಡ್ಗೆ ಮಾಡಕ್ಕೆ ನನ್ಗೆ ಒಂದು ತಾಸಾದರೂ ಬೇಕಾಗತ್ತೆ ಯಾಕಂದ್ರೆ ಅವನ್ನೇ ಯಾವ್ದೋ ಒಂದು ಗೋಬಿ ಮಾಡೋದಾತು ಒಂದು ತರಕಾರಿ ಹೆಚ್ಚದಾತು ಒಂದು ಬೇಳೆ ಬೇಯ್ಸದಾತು ಬ್ಯಾಳೆ ಕುದಿಯೋದಾತು ಆಮೇಲೆ ಅನ್ನ ಕುದಿಯೋದಾತು ಅದು ಗಂಜಿ ಬಸ್ದು ಅವ್ರೇನು ಮಕ್ಕಳು ಕೇಳ್ತಾರೆ ಅದನ್ನು ಮಾಡಕ್ಕ ನನ್ಗೆ ಒಂದು ತಾಸು ಆದರೂ ಟೈಮ್ ಬೇಕಾಗತ್ತೆ ನಾನು ಮೊನ್ನೆ ಗೋಬಿ ಮಾಡಬೇಕಂತ ಯುಟ್ಯೂಬ್ನ್ಯಾಗ ನೋಡ್ಕೊಂಡು ಹತ್ತು ರೂಪಾಯ್ಗ್ ಒಂದು ಗೋಬಿಗೆ ನನ್ನ ಮಗಳು ಎರಡು ಕಿಲೋಮೀಟ್ರ್ ಹೋಗಿ ತಂಬಂದು ತಿಂತಾಳೆ ಅದ್ಕೆ ನಾನು ಮನೆಯಾಗ ಮಾಡಿದ್ರಾತು ಅಂತೇಳಿ ನಾ ಏನು ಮಾಡಿದೆ ಗೋಬಿ ಹೂಕೋಸು ತಗಂಬಂದು ಅದನ್ನೆಲ್ಲ ಸೋಸಿದೆ ಸೋಸಿದ ಮ್ಯಾಗೆ ಅದು ಯುಟ್ಯೂಬ್ನ್ಯಾಗ ಬಿಸಿ ನೀರಾಗ ಹಾಕ್ರಿ ಅಂದ್ರು ಬಿಸಿ ನೀರಾಗ ಹಾಕಿದೆ ಬಿಸಿ ನೀರಲ್ದ ತೆಗ್ದೆ ಅದಕ್ಕೆ ನಾ ಗೋಧಿ ಹಿಟ್ ಹಾಕಿರಿ ಮೈದಾ ಹಿಟ್ಟು ಹಾಕಿರಿ ಕಡಲೆ ಹಿಟ್ಟು ಹಾಕಿರಿ ಮತ್ತು ಅದೇನೋ ಇನ್ನೊಂದು ಕಾನ್ಪ್ಲೋರ್ ಅಂದ್ರು ಅದನ್ನು ಹಾಕು ಅಂದ್ರು ಅದನ್ನೆಲ್ಲ ಹಾಕಿದೆ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಅಂತ ಬೆಳ್ಳುಳ್ಳಿ ಎಲ್ಲ ಅಲ್ಲ ಬೆಳ್ಳುಳ್ಳಿ ಎಲ್ಲ ರುಬ್ಬಿದ್ದು ಅದನ್ನು ಹಾಕಿರಿ ಅಂದ್ರು ಅದನ್ನು ಹಾಕಿದೆ ಹೊಳ್ಳಿ ಮತ್ತೆ ಅದು ನೆನೆ ಇಡಿರಿ ಅಂದ್ರು ಅದು ನೆನೆ ಇಟ್ಟೆ ನೆನೆ ಇಟ್ಟ ಮ್ಯಾಗನೂ ಹೊಳ್ಳಿ ನಾನು ನನ್ನ ಮಗಳಿಗೆ ಮಾಡ್ಕೊಡ್ಬೇಕು ಆಕೆಗೆ ತಿನ್ನಸ್ಬೇಕು ಸುಮ್ನೆ ದಿನಾ ದಿನ ಗೋಬಿ ಗೋಬಿ ಗೋಬಿ ಅಂತಾಳೆ ಅದ್ಕೆ ನಾನು ಮನೆಯಾಗ ಮಾಡೋದ್ ಕಲಿಬೇಕು ಅಂತಂದು ನೋಡಿದೆ ಎಣ್ಣೆ ಕಾಯ್ಸಕಿಟ್ಟೆ ಗೋಬಿನ ಎಣ್ಣೆ ಕಾದ ಮ್ಯಾಗೆ ಒಂದೋನು ಪೀಸ್ ಹಾಕಕತ್ತಿನಿ ಆಗ ನೋಡಿದ್ರೆ ಹಿಟ್ಟು ಒಂದು ಕಡೆ ಹೂಕೋಸ್ ಒಂದು ಕಡೆ ಹಂಗ್ ಆಗ್ತಿತ್ತು ಭಾಳ ಬೇಜರಾತು ನನಗೆ ಇಷ್ಟೆಲ್ಲ ಅಂಗ್ಡಿಲಿಂದ ತಗೊಬಂದು ಅದೆಲ್ಲ ಮಾಡಿದರೂ ನನಿಗೆ ಯಾಕೆ ಇದು ಮಾಡಕ್ಕ ಬರವಲ್ದು ಅಷ್ಟರಾಗ ರೊಟ್ಟಿ ಮಾಡಂದ್ರೆ ಪಟ ಪಟ ಬಡ್ದು ರೊಟ್ಟಿ ಮಾಡ್ತೀವಿ ಬೇರೆ ಅಡ್ಗೆ ನಮ್ಗೆ ಯಾಕೆ ಬರುವಲ್ದು ನನಗೆ ಯಾಕೆ ಮಾಡಕ್ಕ ಬರುವಲ್ದು ಅಂತ ಮತ್ತ ಅದರಾಗ ಹೆಂಗಾ ಏನೋ ಮಾಡಿ ಒಂದು ಉಳ್ಳಾಗಡ್ಡಿ ಹೆರ್ಚಿ ಅದು ಯಾವ್ದೋ ಸಾಸ್ ಗೀಸ್ ಅಂತಾರೆ ಅದನ್ನೂ ತಂದಿದ್ದೆ ಅಂಗ್ಡಿಲಿಂದ ಅದನ್ನೂ ರೊಕ್ಕ ಹಾಳು ಮಾಡ್ಕೊಂಡೆ ಅದನ್ನೂ ತಂದು ಎಲ್ಲ ಗೋಬಿ ಮಾಡಕ್ಕೋದ್ನೆ ಅದನ್ನೂ ಒಂಥರ ಗಂಟುಗಂಟಾಗಿ ಆ ಹುಡ್ಗಿ ಹಿಂಗೇನು ಗೋಬಿ ಮಾಡೋದ್ ಅಂತಂದು ನನ್ನ ಮಗ್ಳು ನನಗೆ ಯಾಕೆ ಮಾಡಕ್ಕೆ ಹೋಗಿದ್ದಿ ನೀನು ನಿನಗೆ ಮಾಡಕ್ಕೆ ಬರೋದಿಲ್ಲ ಇನ್ನೊಂದು ಸಾರೆ ಮಾಡಬೇಡ ಅಂತಂದ್ಳು ಅದನ್ನು ಮನಸ್ನ್ಯಾಗ ಇಟ್ಕೊಂಡ್ ಮತ್ತೆ ಹೊಳ್ಳಿ ಹೂಕೋಸು ತಂದೆ ಹೂಕೋಸ್ ತಂದು ಮತ್ತೆ ಮತ್ತೆ ಯುಟ್ಯೂಬ್ ನೋಡಿದೆ ನನಿಗ್ಯಾಕೆ ಗೋಬಿ ಮಾಡಕ್ಕೆ ಬರುವಲ್ದು ನಾನು ಇಲ್ಲೇ ಮನ್ಯಾಗ ಮಾಡೋದ್ ಕಲಿಬೇಕು ಅಂತೇಳಿ ಮತ್ತೆ ಹೊಳ್ಳಿ ಅದನ್ನು ಸಣ್ಣಗೆ ಹೆರ್ಚಿದೆ ಹೆರ್ಚಿ ಮತ್ತೆ ಹೊಳ್ಳೆ ಅದ್ಕೆ ಅದು ಅಕ್ಕಿ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಅಲ್ಲ ಗೋಧಿ ಹಿಟ್ ಅಲ್ಲ ಅದು ಅಕ್ಕಿ ಹಿಟ್ಟು ಮತ್ತು ಇದು ಮೈ ಮೈದಾ ಹಿಟ್ಟು ಅದು ಕಾನ್ಪ್ಲೋರು ಅವೆಲ್ಲ ಅಂದ್ರು ಅವೆಲ್ಲ ಹಾಕಿದೆ ಹಾಕಿದಿ ಮತ್ತು ಅಲ್ಲ ಬ ಅಲ್ಲ ಬೆಳ್ಳುಳ್ಳಿ ಅಂದ್ರು ಅಲ್ಲ ಬೆಳ್ಳುಳ್ಳಿ ಹಾಕಿದೆ ಕಲರ್ ಹಾಕ್ರಿ ಅಂದರು ಕಲರ್ ಹಾಕಿದೆ ಮತ್ತು ಹೊಳ್ಳಿ ಖಾರ ಪುಡಿ ಅಂದ್ರು ಖಾರ ಪುಡಿ ಹಾಕಿದೆ ಆಮೇಲೆ ಉಪ್ಪು ಆಮೇಲೆ ಇನ್ನೊಂದೇನೋ ಮತ್ತೊಂದು ಅರ್ಶನ ಪುಡಿ ಉಪ್ಪು ಎಲ್ಲ ಹಾಕಿದೆ ಹಾಕಿ ಮತ್ತೆ ಮಾಡಕ್ಕೆ ನೆನೆ ಇಟ್ಟೆ ಹತ್ತು ನಿಮಿಷ ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಕರಿಯಬೇಕು ಅಂತ ಯೂಟ್ಯೂಬ್ನಾಗ ನೋಡಿದ್ದೆ ಅದನ್ನು ನೋಡಿ ಮತ್ತೆ ಹೊಳ್ ಮಾಡಕ್ಕೋದ್ನೆ ಮಾಡಕ್ಕೆ ಹೋಗ್ ಹೊತ್ಗೆ ನನ್ನ ಮಗಳು ಮತ್ತಿಷ್ಟು ಬೈದು ಬಿಟ್ಳು ಹೆಂಗ್ ಬೈದ್ಳು ಅಂದ್ರೆ ನಿನಗೆ ಮಾಡಕ್ಕೆ ಬರೋಲ್ಲ ಇನ್ನೊಂದು ಸಾರಿ ಗೋಬಿ ಮಾಡ್ಬೇಡ ಯಾಕೆ ಬೆ ನಾನು ಮನೆಯಾಗ ತಂದು ಮಾಡೀನಿ ಯಾಕೆ ಬೇಡಂತಿ ಅಂದೆ ಹಂಗೇನು ಗೋಬಿ ಮಾಡೋದ ಉಪ್ಪು ಅಂದ್ರೆ ಉಪ್ಪು ಆಗೈತಿ ಅಂತಂದ್ಳು ನನಗೆ ಆವಾಗ ಗೊತ್ತಾತು ಈ ಒಂದು ಅಡ್ಗೆ ನನ್ನ ಕೈಲಿ ಆಗೋದಿಲ್ಲ ಸುಮ್ನಾಣಾನ ರೊಕ್ಕ ಹಾಳ್ ಮಾಡ್ಕೊಂಡೆ ಸುಮ್ನೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟಿದ್ರೆ ಅಂಗಡಿಯಾಗ ತಂದು ತಿಂತಿದ್ಳು ಹೋಗ್ಲಿ ಬಿಡು ಮತ್ತೊಂದು ಸಾರೆ ನೋಡಬೇಕಂತ ಮತ್ತೆ ಏನು ಮಾಡಿದೆ ಮತ್ತೆ ಹೊಳ್ಳಾಕಿ ರಾತ್ರಿಗೆ ಊಟಕ್ಕೆ ಬೇಕಲ್ಲ ಮತ್ತೆ ಆಮ್ಲೆಟ್ ಹಾಕ್ಬೇಕಂತ ಹೋದೆ ಆಮ್ಲೆಟ್ ಹಾಕಿದ್ ಮ್ಯಾಗೆ ಆಕೆ ತಿನ್ನಲಿಲ್ಲ ತಿನ್ಲಾರ್ದಕ್ಕೆ ನನಗೆ ಭಾಳ ಬೇಜಾರಾಯ್ತು ಅವ್ವಾ ನೀನು ಇನ್ನೊಂದು ಸಾರೆ ಯುಟ್ಯೂಬ್ನ್ಯಾಗ ನೋಡಿ ಮಾಡಕ್ಕೆ ಹೋಗ್ಬೇಡ ಮನ್ಯಾಗ ಹೆಂಗ್ ಅಡ್ಗೆ ಮಾಡ್ತೀಯ ಹಂಗ್ ಮಾಡು ಅಂದ್ಳು ಆಯ್ತು ಅಂತೇಳಿ ಮತ್ತೆ ಹೊಳ್ಳಿ ಹೆಸ್ರ್ ಕಾಳು ನೆನೆ ಇಟ್ಟೆ ಹೆಸ್ರ್ ಕಾಳು ನೆನೆ ಇಟ್ಟು ಕಾಳು ಮಾಡಿ ರೊಟ್ಟಿ ಮಾಡಿದೆ ಅದು ಮಾಡೋತ್ತಿಗೆ ಮುಂಜಾನೆ ಎದ್ದು ಹೆಸ್ರ್ ಕಾಳು ರೊಟ್ಟಿ ತಿಂತಾರೇನು ಅಂತಂದು ಮತ್ತೆ ಮಂಡಾಳು ಒಗ್ಗರ್ಣೆ ಮಾಡಿದೆ ಮಂಡಾಳು ಒಗ್ಗರ್ಣೆ ಮಾಡಿದ್ರೂನು ಒಳ್ಳೆಯ ಸಲ್ಪ ತಿಂದ್ಳು ಹೋದ್ಲ್ ಯಾಕಪ್ಪ ಮನೆಯಾಗ ನಂಗೆ ಯಾಕೆ ಹೀಗಾಗಕತೈತಿ ನನಿಗೆ ಯಾಕೆ ಇದು ಅಡ್ಗಿದು ಭಾಳ ತೊಂದರೆ ಆಗಕತೈತಿ ನಮ್ಮ ಮೊದ್ಲಿನ ಅಡ್ಗೆನ ಮಾಡ್ಬೇಕು ಅಂತೇಳಿ ಮತ್ತೆ ಹೊಳ್ಳಿ ಅನ್ನ ಬ್ಯಾಳೆ ಸಾರು ಮಾಡಿದೆ ಅವಾಗ ನಮ್ಮ ಮಗಳು ಊಟ ಮಾಡಿದ್ಳು ಊಟ ಮಾಡಿದ ಮ್ಯಾಗೆನ ಮತ್ತೆ ನನಗೆ ಅನಸ್ತು ಇನ್ನೊಂದು ಸಾರಿ ಯುಟ್ಯೂಬ್ನ್ಯಾಗ ನೋಡಿ ನಾವು ಒಟ್ಟು ಅಡಿಗೆ ಮಾಡಬಾರ್ದು ಇನ್ನೊಂದು ಸರಿ ಬುಕ್ನ್ಯಾಗ ನೋಡಿ ನಾವು ಮಾಡ್ಬಾರ್ದು ಅಂತ ಆ ಥರ ನನಗೆ ಒಂಥರ ನೋವಾತು ನಂದೊಂದು ಹುಚ್ಚು ಯಾರರೂ ಏನಾರೂ ಹೇಳತ್ಗೆ ಅದಕ್ಕೆ ಏನೇನು ಹಾಕ್ತರೆ ಏನೇನಿಲ್ಲ ಅದು ಏನೇನು ಎಲ್ಲ ಕೇಳ್ಕೊಂತೀನಿ ಎಲ್ಲ ಕೇಳ್ಕೊಂಡ್ ಅದು ಮಾಡಕ್ಕೋತೀನಿ ಅದು ಮಾಡಕ್ಕೆ ಬರೋದಿಲ್ಲ ಈಗ ನೋಡಿದರೆ ಎಲ್ಲ ತುಟ್ಟಿ ಕಾಲ ಏನಾರೂ ತರ್ಬೇಕಂದ್ರೆ ಏನಿಲ್ಲ ಅಂದರೂ ಒಂದು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೋಗತ್ತ ಹಿಂಗಾಗಿ ನನಗೆ ಭಾಳ ಬೇಸ್ರ ಆಗಕಂತು ಹ್ಯಾಗಪ್ಪ ಈಗ ಮನೆಗೆ ಒಂದು ಕಡೆ ಅಂಗಡಿ ಒಂದು ಕಡೆ ಏನಾರೂ ಹೋಟೆಲ್ನ್ಯಾಗ ತರಸಿ ಕೊಡ್ಬೇಕು ಅಂದ್ರೆ ಮನೆ ದೂರ ಇರ್ತಾವೆ ಹುಡ್ಗಿ ನೋಡಿದರೆ ಮಕ್ಳು ನೋಡಿದರೆ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ಇದು ನನಗೆ ಭಾಳ ಬೇಜಾರಾಗಕ್ಕತೈತಿ ಈಗ ಇನ್ನೊಂದು ಏನಂದ್ರೆ ಪಕ್ಕದ ಮನೆಯಾಗ ಅನ ಏನಾರೂ ಮಾಡಿರ್ತಾರೆ ಅಂಥದ್ದು ಮಾಡಿಕೊಡು ಅಂದಾಗ ನಮ್ಗೆ ಭಾಳ ಭಾಳ ಬೇಜಾರಾಗುತ್ತೆ ಯಾಕಂದ್ರೆ ನನ್ನ ಮಕ್ಳಿಗೆ ನಾ ರೊಟ್ಟಿ ಕಾಯಿ ಪಲ್ಯ ಮಾಡ್ಕೊಟ್ರೆ ಅವರು ಏನೋ ಒಂದು ಸಿಹಿ ಮಾಡಿರ್ತಾರೆ ಆ ಸಿಹಿ ನನಗೆ ಮಾಡಕ್ಕೆ ಬರಲ್ಲಲ್ಲ ಅಂತ ಈ ಥರ ನನ್ಗೆ ಬೇಜಾರಾಗತ್ತೆ ಯಾರೋ ಮಾಡಿದ್ದು ಏನಾರೂ ನನ್ಗೆ ಊಟ ಮಾಡು ಅಂತ ಕೊಟ್ಟಾಗ ನನ್ನ ಮಗ್ಳಿಗೆ ನಾನು ಅದನ್ನು ತಗ್ದು ಇಟ್ಟು ಇಷ್ಟೇ ಏನು ತಂದಿದ್ದು ಇನ್ನೂ ಸಲ್ಪ ತರಕ್ಕ ಬರಲ್ಲೇನು ಅಂತ ಈ ಥರ ಅಂದಾಗನೂ ಬೇಜಾರಾಗತ್ತೆ ಮನ್ಯಾಗ ಮಾಡಕ್ಕೋದರೆ ಮಾಡಕ್ಕೆ ಬರೋಲ್ಲ ಬೇರೆದೋರು ಕೊಟ್ಟರೆ ಅದು ಸಲ್ಪ ಇರ್ತೈತಿ ಅವ್ರಿಗೆ ಇನ್ನೂ ತಿನ್ಬೇಕು ಅನ್ನಿಸ್ತಿರ್ತೈತಿ ನನ್ಗೆ ಅಡ್ಗೆ ಮಾಡ್ಬೇಕಂದ್ರೆ ಭಾಳ ಇಷ್ಟ ಆದ್ರೆ ಈಗ ನಾವು ಸಣ್ಣೋರಿದ್ದಾಗ ಯಾವ ಥರ ಅಡ್ಗೆ ಮಾಡಿದ್ವಿ ಅದೇ ಥರ ಅಡ್ಗೆ ಮಾಡೋದ್ ಇಷ್ಟ ಇನ್ನೊಂದು ಏನಂದ್ರೆ ಈಗ ಅಡ್ಗೆ ಅಡ್ಗೆ ಒಳಗೆ ನಾ ಭಾಳ ಥರ ಅದಾವೆ ನಮ್ಮ ಅಮ್ನವ್ರು ಮಾಡ್ತಿದ್ದರು ನುಚ್ಚು ಅನ್ನ ನುಚ್ಚು ಸಾರು ಗೋವಿನ ಜ್ವಾಳ ನುಚ್ಚು ನವ್ಣೆ ನುಚ್ಚು ಮೊಸರು ಅನ್ನ ಈ ಥರ ಉಂಡು ನಾವು ಬೆಳೆದೋರು ಈಗ ಯೂಟ್ಯೂಬ್ ಆಗ್ಯಾವಲ್ಲ ಹಿಂಗಾಗಿ ನಮ್ಗೆ ಅದು ನೋಡೋದು ಭಾಳ ಹುಚ್ಚು ಹಿಡ್ದು ಅದು ನೋಡಿ ಅಡ್ಗೆ ಮಾಡಕ್ಕೆ ಹೋಕಿವಿ ಅಡ್ಗೆ ಭಾಳ ಕೆಡಿಸ್ತೀವಿ ಮಕ್ಳಿಗೂನು ಇಷ್ಟ ಆಗೋದಿಲ್ಲ ಯಾವುದೋ ಒಂದು ಸಣ್ಣದು ಯಾವ್ದಾರ ಮಾಡಿದಾಗ ಅದು ಇಷ್ಟ ಆಗತ್ತೆ ಅದು ನೋಡಿ ಬ್ಯಾರೆದು ನೋಡಕ್ಕೆ ಹೋಕಿವಿ ಅದೂನು ಇಷ್ಟ ಆಗೋಲ್ಲ ಹಿಂಗಾಗಿ ನಮಗೂ ಬೇಜಾರು ಮಕ್ಳಿಗೂನು ಬೇಜಾರು ಇನ್ನು ಮ್ಯಾಲೆ ನಾನು ಮನ್ಯಾಗ ಹೆಂಗ್ ಅಡ್ಗೆ ಮಾಡ್ತೀವಿ ಅದೇ ಥರ ಅಡ್ಗೆ ಮಾಡೋದ ನಮ್ಗೆ ಭಾಳ ಇಷ್ಟ ಇನ್ನೊಂದು ಏನಂದ್ರೆ ನಾನ್ ವೆಜ್ ಅಂದ್ರೆ ನಮ್ಮ ಮಕ್ಕಳಿಗೆ ಭಾಳ ಇಷ್ಟ ನಾನ್ ವೆಜ ತಿಂತಾರಂದ್ರೆ ಅವ್ರು ನಾನ್ ವೆಜ್ ಅಡ್ಗೆ ಮಾಡ್ತೀನಿ ಅಂದ್ರೆ ಅವರು ಇನ್ನೂ ಅಡ್ಗೆ ಮನೆಯಾಗ ನಿಂತಿರ್ತಾರ ಅದು ಭಾಳ ನಮ್ಗೆ ಭಾಳ ಖುಷಿ ಆಗತ್ತೆ ಅವರು ಚೆನ್ನಾಗಿ ಊಟ ಮಾಡ್ತಾರ ಆಮೇಲೆ ನಮ್ಮ ಮನೆಯಾಗ ಹಿರಿಯರಂತ ಇರೋರು ನಾವು ಒಬ್ರೇ ಗಂಡ ತೀರೋಗ್ಯಾನ ಮಕ್ಕಳಿಗೆಲ್ಲ ಜೋಪಾನ ಮಾಡೋದ್ ನಾನೇ ಮಕ್ಕಳಿಗೆ ಒಳ್ಳೆಯ ಆರೋಗ್ಯಲ್ಲಿದ್ದ ಅಡ್ಗೆ ಮಾಡಿ ಅವ್ರಿಗೆ ಊಟ ಮಾಡಿಸ್ತಾ ಅವ್ರ ಆರೋಗ್ಯವನ್ನು ನೋಡ್ತಾ ಅವ್ರು ಒಳ್ಳೆಯ ಖುಷಿಯಾಗಿರಲಿ ಅಂತ ನೋಡ್ಕೊತ ಇರ್ತೀನಿ